ನಂದು ಫಸ್ಟು ಪ್ರಾಡಕ್ಟ್ ನಾನು ಜಾಕೆಟ್ ತಗೊಂಡಿದ್ದೆ ಡೆನಿಮ್ ಜಾಕೆಟ್ ಅದು ನಾನು ಮೊದಲು ಅಜಿಯೋನಲ್ಲಿ ಹಾಕಿದ್ದೆ ಅದು ಪ್ರಾಡಕ್ಟ್ ಭಾಳ್ ನಂಗೆ ಹಾಕೋ ಟೈಮಿಗೆ ಭಾಳ್ ಭಾಳ್ ಅಂದರೆ ಭಾಳ ಅಂಜಿಕೆಹೊಂಟಿತ್ತು ಪ್ರಾಡಕ್ಟ್ ಬರ್ತದ ಏನಿಲ್ಲಪ್ಪ ಅಂತೇಳಿ ಎಲ್ಲಿ ರೊಕ್ಕ ಮುಳುಗಂಗಾವ ಅಂತೇಳಿ ನನಗೆ ಭಾಳ ಅಂಜಿಕೆ ಬಂದಿತ್ತು ಆದರೆ ನನ್ನ ಫ್ರೆಂಡ್ಸ್ ಎಲ್ಲ ಹಾಕಿದ್ರು ಪ್ರಾಡಕ್ಟ್ ಆ ಧೈರ್ಯದಿಂದ ನಾನು ಪ್ರಾಡಕ್ಟ್ ಆರ್ಡರ್ ಹಾಕಿದ್ದೀನಿ ಅದು ಆದ ಮ್ಯಾಲೆ ಪ್ರಾಡಕ್ಟ್ ಮನೆಗ್ ಬರ್ತದೋ ಇಲ್ಲೊ ಬರ್ತದೋ ಇಲ್ಲೊ ಅಂತ ಭಾಳ ಚಿಂತೆ ಮಾಡ್ದೆ ಅದು ಒಂದು ಆವಾಗ ಸರ್ವಿಸ್ ಅಷ್ಟು ಸ್ಪೀಡ್ ಇದ್ದಿದಿಲ್ಲ ನನಗೆ ಏಯ್ಟ್ ಡೇಸ್ ಆಗ್ತಿತ್ತು ಅದು ಒಂದು ಜಾಕೆಟ್ ನನ್ನ ಹತ್ತಿರ ಬರ್ಬೇಕು ಅಂತಂದರೆ ಅದು ಆದ್ಮೇಲೆ ಜಾಕೆಟ್ ಬಂತು ಜಾಕೆಟ್ ಬರೋಕಿನ ಮೊದಲು ಏನಾಯಿತಪ್ಪ ಅಂತಂದರೆ ಒಂದು ಅನ್ನೋನ್ ಒಂದು ನಂಬರ್ಲಿ ನನಗೆ ಕಾಲ್ ಬಂತು ನನಗ್ಯಾರಪ್ಪ ಕಾಲ್ ಮಾಡ್ತ ಇದ್ದಾರೆ ಅಂತೇಳಿ ನಾನು ಅವರು ಸಿ ಐ ಮೂರು ಸಲ ಕಾಲ್ ಮಾಡಿದ್ರು ನಾನು ಫೋನ್ ಎತ್ಲಿಲ್ಲ ಆದ್ಮೇಲೆ ಯಾಕೋ ಭಾಳ ಭಾಳ್ ಸಲ ಮಾಡ್ಲತರಂತ ಎತ್ತೀನಿ ಅವಾಗ ಅವರು ಅಂದರು ಮೇಡಂ ನಿಮ್ಮ ಜಾಕೆಟ್ ಬಂದಿದೆ ಎಲ್ಲಿ ಬರಬೇಕು ಹೇಳಿರಿ ಮೇಡಂ ಎಕ್ಸಾಕ್ಟ್ ಲೊಕೇಶನ್ ಹೇಳಿರಿ ಅವಾಗ ಆಗಿತ್ತು ಖುಷಿ ಆ ಫಸ್ಟು ಪ್ರಾಡಕ್ಟ್ನ ನನ್ನ ಲೈಫಲ್ಲಿ ನಾನೆಂದು ಮರೆಯೊಕೆ ಆಗೋಲ್ಲ ಯಾಕಂದರೆ ಅದು ಫಸ್ಟ್ ಎಕ್ಸ್ಪೀರಿಯನ್ಸ್ ಹೊಸ ಎಕ್ಸ್ಪೀರಿಯನ್ಸ್ ಇತ್ತು ಅದಕ್ಕಾಗಿ ನಂಗೆ ಭಾಳ ಖುಷಿ ಆಗಿತ್ತು ಅದನ್ನು ನೋಡಿ ಅದಾದ ಮೇಲೆ ಜಾಕೆಟ್ ಮನೆಗೆ ಬಂತು ಜಾಕೆಟ್ ಮನೆಗ್ ಬರೊ ಅವ್ರು ಏನಂತರೆ ಅವರು ಡೆಲಿವರಿ ಬಾಯ್ ಬಂದನು ಡೆಲಿವರಿಡ್ ಬಾಯ್ ಬರೋಣ

ಕಮ್ಮಿ ಕಡಿಮೆ ರೇಟಿಂದು ತಗೊಂಡಿದ್ದೆ ಜಾಕೆಟ್ ಆ ಜಾಕೆಟ್ ಬರೋಣ ಎಲ್ಲ ರೊಕ್ಕ ಪೇ ಮಾಡಿದೆ ತ್ಯಾಂಕ್ಸ್ ಹೇಳಿದೆ ಡೆಲಿವರಿ ಬಾಯ್ಗೆ ಯಾಕಂದರೆ ಅದು ಫಸ್ಟು ಪ್ರಾಡಕ್ಟ್ ಅನ್ನೋ ಖುಷಿ ತುಂಬ ಇರುತ್ತಲ್ಲ ಅದು ಆಗೋಣ ಜಾಕೆಟ್ ಟ್ರೈಯಲ್ ಮಾಡಿದೆ ತುಂಬ ತುಂಬ ಇಷ್ಟ ಆಯಿತು ಆ ಜಾಕೆಟ್ ಹೇಗಿದೆಪ್ಪ ಅಂತಂದರೆ ಬ್ಲೂ ಕಲರ್ ಡೆನಿಮಲ್ಲಿ ಡೆನಿಮ್ ಇದೆ ಸ್ಲೀವ್ಸ್ ಮಾತ್ರ ಸ್ಲೀ ಏನಂತರೆ ಗ್ರೇ ಕಲರ್ ಇದೆ ಅದು ಜಾಕೆಟ್ ಎಲ್ಲದಕ್ಕು ಎಲ್ಲದ್ಕೆ ಅದು ಸೂಟ್ ಆಗುತ್ತೆ ಆ ಜಾಕೆಟ್ ಸ್ಕರ್ಟ್ ಮೇಲು ಹಾಕೋಬೌದು ಕುರ್ತಿ ಮ್ಯಾಲೆ ಸ್ಲೀವ್ ಲೆಸ್ಸ್ ಕುರ್ತಿ ಇದ್ರೆ ಹಾಕೋಬೌದು ಅದಾದ ಮೇಲೆ ಸ್ಲೀವ್ ಲೆಸ್ಸ್ ಕುರ್ತಿ ನೆಕ್ಸ್ಟ್ ಯಾವ ನನ್ನ ಹತ್ತಿರ ಇದ್ರ ಮೇಲೆ ಹಾಕಿದೆಪ್ಪ ಅಂದರೆ ಡ್ರೆಸ್ಸಸ್ ಮೇಲೆ ಹಾಕ್ಬೌದು ತುಂಬ ತುಂಬ ಚೆನ್ನಾಗ್ ಕಾಣುತ್ತೆ ಅದು ಕಾಂಬಿನೇಷನ್ ಅಂತಾ ನಮ್ಮ ಮನ ನಮ್ಮ ಮನೆಯಲ್ಲಿ ನಮ್ಮ ಮಮ್ಮಿ ನಮ್ಮ ಪಪ್ಪ ನಮ್ಮ ತಮ್ಮ ಎಲ್ಲರಿಗು ಆ ಜಾಕೆಟ್ ತುಂಬ ಇಷ್ಟ ಆಯಿತು ಆದರೆ ಸ್ವಲ್ಪ ಪೇರೆಂಟ್ಸ್ ಬೈದರು ರಿಸ್ಕ್ ತಗೊಂಡು ಆನ್ಲೈನ್ ಯಾವ್ದಕ್ ಹಾಕಿದ್ದೀಯ ನೀನು ಆ ನಮ್ಮದು ಫಸ್ಟ್ ಸ್ಟಾರ್ಟಿಂಗ್ ಸ್ಟಾರ್ಟಿಂಗ್ನಲ್ಲಿ ಆನ್ಲೈನ್ದು ಅಷ್ಟೇನು ಪ್ರಭಾವ ಇರಲಿಲ್ಲ ನಮ್ಮಲ್ಲಿ ಸೊ ಸ್ವಲ್ಪ ರಿಸ್ಕ್ ಅಂತು ತುಂಬ ಇತ್ತು ನಾನು ಫಸ್ಟ್ ಪ್ರಾಡಕ್ಟ್ ಹಾಕೋ ಟೈಮ್ನಾಗೆ ಯಾಕೆ ರಿಸ್ಕ್ ರಿಸ್ಕ್ ಅಂತ ಇದೀನಿ ಅಂತಂದರೆ ಅವಾಗ ಆನ್ಲೈನ್ ಪ್ರಾಡಕ್ಟ್ಸ್ ಅಷ್ಟು ಫೇಮಸ್ ಇರಲಿಲ್ಲ ಈಗ ಆಫ್ಟರ್ ಕರೋನಾ ಇದು ಆನ್ಲೈನ್ ಶಾಪಿಂಗ್ ಭಾಳ್ ಫೇಮಸ್ ಆಗಿದೆ ಸೊ ಮೈ ಫಸ್ಟ್ ಪ್ರಾಡಕ್ಟ್ ವಿದ್ ಅಜಿಯೋ ಭಾಳ್ ಚೆನ್ನಾಗಿತ್ತು ಅಜಿಯೋರ ಸರ್ವಿಸ್ ತುಂಬ ಚೆನ್ನಾಗಿತ್ತು ಮತ್ತು ಅದು ಆದ್ಮೇಲೆ ಏನ್ ಹೇಳಬೇಕಪ್ಪ ಪ್ರಾಡಕ್ಟ್ ಬಗ್ಗೆ ಮತ್ತು ಫಸ್ಟ್ ಪ್ರಾಡಕ್ಟ್ ಜಾಕೆಟ್ ಅಂತು ನಾನು ಹಾಕೊಂಡು ಹಾಕೊಂಡು ಅದು ಪೂರ ಹಳೇದಾಗಿ ಬಿಟ್ಟಿದೆ ಈಗ ಹೊಸ ಜಾಕೆಟ್ ತಗೋಬೇಕು ಅಂತ ಪ್ಲ್ಯಾನ್ ಮಾಡ್ತ ಇದೀನಿ ಮತ್ತು ಆ ಫಸ್ಟ್ ಪ್ರಾಡಕ್ಟ್ ಬರೋಣ ಅದು ಖುಷಿ ಆಯಿತು ಖುಷಿ ಆದ ಮೇಲೆ ಚೆನ್ನಾಗ್ ಬಂದಿದೆ ಅಪ್ಪ ಪ್ರಾಡಕ್ಟ್ ಅಂತೇಳಿ ಇನ್ನೊಂದು ಪ್ರಾಡಕ್ಟ್ ಆರ್ಡರ್ ಹಾಕಿದೆ ಹಂಗೆ ಕಂಟಿನ್ಯೂಸ್ ಈಗ ಜಾಸ್ತಿ ನಾನು ಆನ್ಲೈನ್ ಶಾಪಿಂಗೇ ಮಾಡ್ತ ಇದೀನಿ ಆಫ್ಲೈನ್ ಶಾಪಿಂಗ್ಕಿನ ಸೊ ಅದಾದ ಮೇಲೆ ಆದರೆ ಭಾಳಷ್ಟು ಜನರು ಮೋಸ ಹೋಗ್ತಾರೆ ಬಿಡಿ ಫಸ್ಟ್ ಪ್ರಾಡಕ್ಟ್ನಲ್ಲಿ ನನಗು ಒಂದೊಂದು ಸರ್ತಿ ಆಗಿದೆ ಬಟ್ ರಿಟರ್ನ್ ಅಂತು ಹೋಗಿದೆ ಸೊ ನಾವು ರಿಟನ್ ಪಾಲಿಸಿ ಯಾವುದೇ ಪ್ರಾಡಕ್ಟ್ ತೊಂಬೋಕಿನ್ನ ಮೊದಲು ರಿಟನ್ ಪಾಲಿಸಿ ಓದ್ಬೇಕು ಯಾವುದೇ ಪ್ರಾಡಕ್ಟ್ ರಿಟನ್ ಆಗುತ್ತಾ ಇಲ್ವಾ ಅಂತೇಳಿ ನಾನು ಜಾಕೆಟ್ ಹಾಕ್ದಾಗ್ಲು ನೋಡಿ ನೋಡಿ ಹಾಕಿದ್ದೀನಿ ಅದು ಫಸ್ಟ್ ಜಾಕೆಟ್ ಅಲ್ವ ನೋಡಿ ನೋಡಿ ಹಾಕಿದ್ದೀನಿ ಇದು ಅಂತ ರಿಟನ್ ಇದೆ ಇಲ್ಲ ರಿಫಂಡ್ ಇದೆ ಇಲ್ಲ ನಂಗೆ ಜಾಕೆಟ್ ತುಂಬ ಇಷ್ಟ ಆಯಿತು ನನ್ನ ಸೈಜ್ ಕರೆಕ್ಟ್ ಬಂದಿತ್ತು ಮೆಟೀರಿಯಲ್ ಚಂದ ಇತ್ತು ಸೋ ಇಟ್ ವಾಸ್ ಎ ಗುಡ್ ಎಕ್ಸ್ಪೀರಿಯನ್ಸ್ ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿತ್ತು ಮತ್ತು ಆ ಜಾಕೆಟ್ ಸ್ಲೀವ್ ಲೆಂತ್ ಪೂರ ಫುಲ್ ಕೈ ಪೂರ ಕೈತನಕ ಬಂದಿತ್ತು ಐ ಮೀನ್ ಪೂರ ತ್ರಿ ಫೋರ್ತ್ ಜಾಕೆಟ್ ಸ್ಲೀವ್ ಇತ್ತು ಕ್ರಾಪ್ ಜಾಕೆಟ್ ಇತ್ತು ಆ್ಯಂಡ್ ಫುಲ್ ಲಾಂಗ್ ಜಾಕೆಟ್ ಏನಿರಲಿಲ್ಲ ಕ್ರಾಪ್ ಜಾಕೆಟ್ ಇತ್ತು ಹ್ಞೂ ಅದಾದ ಮೇಲೆ ಆ ಜಾಕೆಟ್ನ ಜಾಕೆಟಲ್ಲಿ ತುಂಬ ಐ ಮೀನ್ ತುಂಬ ಏನದು ಭಾಳ್ ನನ್ನ ಹೃದಯದ ಹತ್ತಿರ ಇದೆ ಅದು ಜಾಕೆಟ್ ತುಂಬ ತುಂಬ ಹಾಗೆ ಆದ್ಮೇಲೆ ಆಯಿತು ಇದೇ ನನ್ನ ಫಸ್ಟ್ ಪ್ರಾಡಕ್ಟ್ ಇತ್ತು ಜಾಕೆಟ್ ಫ್ರಮ್ ಅಜಿಯೋ ತುಂಬ ಒಳ್ಳೆ ಎಕ್ಸ್ಪೀರಿಯನ್ಸ್ ಇತ್ತು ನನ್ನ ಫಸ್ಟ್ ಎಕ್ಸ್ಪೀರಿಯನ್ಸ್ ಆ್ಯಂಡ್ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಅನ್ಬೋದು ಅದಾದ ಮೇಲೆ ನಾನು ಇಷ್ಟ ಪಟ್ಟಿದ್ದಕ್ಕೆ ಹಂಗೆ ಕಂಟಿನ್ಯೂಸ್ ಆನ್ಲೈನ್ ಮಾಡ್ತಾ ಇದ್ದೇನೆ ತ್ಯಾಂಕ್ ಯು ಧನ್ಯವಾದಗಳು